ಹಲೋ ಕೆನ್ರಾ ಬ್ಯಾಂಕಾ ಹಾಂ ನನ್ನ ಹೆಸ್ರು ಜಲಜ ಅಂತ ಚಿಕ್ಕಬಳ್ಳಾಪುರಿಂದ ಮಾತಾಡ್ತಾಯಿದ್ದೀನಿ ನನಗೆ ಕಾರ್ ತಗೊಳ್ಳೋದಕ್ಕೋಸ್ಕರ ನಿಮ್ಮ ಬ್ಯಾಂಕಲ್ಲಿ ಸಾಲ ಬೇಕಿತ್ತು ಸಿಗುತ್ತಾ ಸ್ವಿಫ್ಟ್ ಕಾರ್ ತಗೋಳ್ತಾ ಇದ್ದೀವಿ ಮಾರುತಿ ಸುಝುಕಿ ಶೋರೂಮಲ್ಲಿ ತಗೋಳ್ತಾ ಇರೋದು ಐದು ಲಕ್ಷ ಸಾಲ ಬೇಕಾಗಿದೆ ನನಗೆ ಅದಕ್ಕೋಸ್ಕರ ನಿಮ್ಮ ಬ್ಯಾಂಕಲ್ಲಿ ನಾವು ಏನೆಲ್ಲ ದಾಖಲಾತಿಗಳನ್ನು ಕೊಡಬೇಕು ಅನ್ನೋದು ಹೇಳಿ ಮೇಡಮ್ ಹಾಂ ಮೇಡಮ್

ಏನೇನು ದಾಖಲೆಗಳು ಬೇಕು ಮೇಡಮ್

ಹೌದಾ ಅದು ಸದ್ಯಕ್ಕೆ ನಮ್ಮತ್ತಿರ ಸಂಬ್ಳದ್ದು ಚೀಟಿ ಇಲ್ಲ ಮೇಡಮ್ ಅದು ನಾವು ತಗೋಬೇಕಾಗಿದೆ ಈಗ ಹಾಂ ಮಿಕ್ಕಿದ್ದು ಎಲ್ಲ ನನ್ನತಿರ ಇದೆ ಆದರೆ ಸಂಬ್ಳದ್ದು ಇಲ್ಲ ಅದನ್ನು ತಗೋಳ್ಬೇಕು ಶನಿವಾರ ಮತ್ತು ಭಾನುವಾರ ಬ್ಯಾಂಕ್ ರಜಾ ಇರೋದರಿಂದ ನಾನು ಸೋಮವಾರ ತಗೊಂಡು ನಿಮಗೆ ಬುಧವಾರ ಇಲ್ಲ ಗುರುವಾರ ನಾನು ನಿಮ್ಮ ಬ್ಯಾಂಕ್ ಹತ್ತಿರ ಬರ್ಬೋದಾ ಹೌದಾ ಓ ಸರಿ ಮೇಡಮ್ ನೀವು ಎಷ್ಟೊತ್ತಿಗೆ ಸಿಗ್ತೀರಾ

ಹೌದು ನೀವು ಎಷ್ಟೊತ್ತಿಗ್ ಸಿಗ್ತೀರ ಮೇಡಮ್ ಬ್ಯಾಂಕಲ್ಲಿ ಹತ್ತುವರೆ ಮೇಲೆ ಓಕೆ ಫೋಟೋಸ್ ಎಲ್ಲ ಎಷ್ಟು ಬೇಕಾಗುತ್ತೆ ಮೇಡಮ್ ಹಾಂ ಒರಿಜಿನಲ್ಸ್ ತರಬೇಕಾ ಇಲ್ಲ ಜರಾಕ್ಸ್ ತಗೊಂಬರಬೇಕಾ ಹಾಂ ಓಕೆ ಹ್ಞೂ ಹಾಂ ಮೇಡಮ್ ಬುಧವಾರ ಇಲ್ಲ ಗುರುವಾರ ಬರ್ತೀವಿ ನಾವು ನಿಮಗೆ ಬರೋಕೆ ಫಸ್ಟು ಹಾಂ ಆಯಿತು ಮೇಡಮ್ ತಗೊಂಬರ್ತೀವಿ ನಾನು ಬರಕೆ ಫಸ್ಟ್ ನಿಮ್ಗೊಂದು ಸರಿ ಕರೆ ಮಾಡ್ತೀನಿ ಆಮೇಲೆ ನಾ ನೀವು ಯಾವ ಟೈಮಲ್ಲಿ ಸಿಗ್ತೀರ ಅಂತೇಳಿದ್ರೆ ಆ ಟೈಮಲ್ಲಿ ನಾನು ಬರ್ತೀನಿ ನಿಮ್ಮ ಬ್ಯಾಂಕ್ ಹತ್ತಿರ

ಓ ಆಯಿತು ಮೇಡಮ್ ಒಂದು ತಿಂಗ್ಳಿಗೆ ಎಷ್ಟು ಕಟ್ಟಬೇಕಾಗತ್ತೆ ಮೇಡಮ್ ಹಾಂ ಹೌದ ಹಾಂ ಆಯಿತು ಹಾಂ ಆಯಿತು ಮೇಡಮ್ ಧನ್ಯವಾದಗಳು ಮೇಡಮ್